ನಾನು ಹೈಕ್ ಮಾಡಿಲ್ಲ ನಾನು ಮುಂದೆ ಹೈಕ್ ಮಾಡಬೇಕೆಂಬುದು ಆಸೆ ಟೆಂಟುಗಳಲ್ಲಿ ಬಿಡಾರ ಹೂಡಿದ್ದೇನೆ ಅದು ಟೆಂಟುಗಳಲ್ಲಿ ಬಿಡಾರ ಹೂಡುವುದು ನನಗೆ ತುಂಬ ಇಷ್ಟ ನಮ್ಮ ಕುಟುಂಬದ ಜೊತೆ ನಾವು ಸಂತೋಷವಾಗಿ ಚೆನ್ನಾಗಿ ಎಂಜಾಯ್ ಮಾಡಬಹುದು